ರೈತರು ನಮ್ಮ ದೇಶದ ಬೆನ್ನೆಲುಬು ಅವರಿಂದಲೇ ದೇಶವು ಅಭಿವೃದ್ಧಿ ಹೊಂದುತ್ತಿರುವುದು ಆದರೆ ಹಲವಾರು ಕಾರಣಗಳಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಪ್ರಮುಖವಾಗಿ ರೈತರ ಅವಶ್ಯಕತೆಗಳನ್ನು ತಿಳಿದು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಹೇಗೆಂದರೆ ರೈತರಿಂದಲೇ ನಾವು ರೈತರಿಂದಲೇ ನಾವು ಬದುಕಲು ಸಾಧ್ಯ ಆದರೆ ರೈತರು ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ರೈತರ ಆತ್ಮಹತ್ಯೆಗೆ ಕಾರಣಗಳು ಏನೆಂದರೆ ರೈತ ಗ್ರಾಮೀಣ ಬಡತನ ಗ್ರಾಮೀಣ ಪ್ರದೇಶದಲ್ಲಿ ಎಪ್ಪತ್ತಕ್ಕಿಂತಲೂ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚಿನ ಜನರು ವ್ಯವಸಾಯವನ್ನು ಮಾಡುತ್ತಿದ್ದಾರೆ ಬಡತನದ ಕಾರಣದಿಂದಾಗಿ ಆಧುನಿಕ ಉಪಕರಣಗಳನ್ನು ವ್ಯವಸಾಯದಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ರೈತರು ಒಂದು ಬೆಳೆ ಬೆಳೆಯಲು ಕನಿಷ್ಟ ಮೂರರಿಂದ ನಾಲ್ಕು ತಿಂಗಳು ಕಾಯಬೇಕು ಆಗ ಅನಿವಾರ್ಯವಾಗಿ ಮನೆತನವನ್ನು ನಿಭಾಯಿಸಲು ಬೀಜ ಗೊಬ್ಬರಕ್ಕಾಗಿ ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟುತ್ತಲೇ ತನ್ನ ಜೀವನವನ್ನು ಕಳೆಯುತ್ತಾನೆ ಅಂದಾಜು ಶೇಕಡ ತೊಂಬತ್ತರಷ್ಟು ರೈತರು ಅನಕ್ಷರಸ್ಥರಾಗಿದ್ದಾರೆ ಹಾಗಾಗಿ ಯಾವ ಕಾರಣದಿಂದಲೂ ಹಾಗಾಗಿ ಮಣ್ಣಿನಲ್ಲಿ ಫಲವತ್ತತೆ ಇದೆ ಎಂದು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ ಬೆಳೆದ ಬೆಳೆಯನ್ನು ಯಾವ ಬೆಲೆಗೆ ಮಾರಬೇಕು ಎಂಬ ಲೆಕ್ಕ ಸಿಗದೇ ನಷ್ಟವನ್ನು ಅನುಭವಿಸುತ್ತಿದ್ದಾನೆ ರೈತ ಆಧುನಿಕ ಯಂತ್ರಗಳನ್ನು ಬೀಜಗಳನ್ನು ಬಳಸು ಕೊಳ್ಳುತ್ತಿಲ್ಲ ವೈಜ್ಞಾನಿಕವಾಗಿ ಮಾರ್ಗ ವೈಜ್ಞಾನಿಕ ಮಾರ್ಗದಲ್ಲಿ ತಂತ್ರಜ್ಞಾನವನ್ನು ಬಳಸಿದರೆ ಮಾತ್ರ ಯಶಸ್ಸು ಕಾಣುತ್ತಾನೆ ಆದರೆ ರೈತ ಮಣ್ಣಿನ ಪೌಷ್ಠಿಕತೆ ವಾತಾವರಣದ ಬಗ್ಗೆ ಮಾಹಿತಿ ತಿಳಿಯದೇ ಬೆಳೆ ಬರದೇ ಸಾಲದ ಹೊರೆ ಹೊರಬೇಕಾಗುತ್ತದೆ ರೈತರ ಆತ್ಮಹತ್ಯೆಯನ್ನು ತಡೆಯಲು ರೈತರನ್ನು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಬೇಕು ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗುವಂತೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ರೈತರಿಗೆ ಕಡಿಮೆ ಬಡ್ಡಿಗೆ ಸಕಾಲಕ್ಕೆ ಸಾಲವನ್ನು ಪಡೆಯಲು ಸರ್ಕಾರ ವ್ಯವಸ್ಥೆ ಮಾಡಬೇಕು ರೈತರಿಗೆ ಸರಿಯಾದ ಶಿಕ್ಷಣವನ್ನು ಒದಗಿಸಬೇಕು ರೈತರು ಶಿಕ್ಷಿತರಾಗಿ ಮಾತ್ರ ವೈಜ್ಞಾನಿಕವಾಗಿ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಬಹುದು ಶಿಕ್ಷಿತರು ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಸರಿಯಾಗಿ ತಿಳಿಸಲು ತಿಳಿಯಲು ಸಾಧ್ಯ ರೈತರು ಮಳೆಯನ್ನೇ ನಂಬಿ ಕೃಷಿ ಮಾಡುವುದರ ಬದಲು ರೈತರಿಗೆ ನೀರಾವರಿ ಸೌಲಭ್ಯವನ್ನು ಮತ್ತು ಕೆರೆಗಳು ಕಾಲುವೆಗಳನ್ನು ಮಾಡಿಸಿಕೊಡಬೇಕು ರೈತರಿಗೆ ಕೃಷಿ ಜೊತೆ ಹೈನುಗಾರಿಕೆ ಮತ್ತು ಕುರಿ ಸಾಗಾಣಿಕೆ ಹೀಗೆ ಹಲವು ರೀತಿಯ ಸಾಗಾಣಿಕೆಗಳಿಗೆ ಪ್ರೇರೇಪಿಸಬೇಕು ರೈತರಿಗೆ ರೈತರಿಗೆ ನಾವು ಬದುಕಿಸಲು ರೈತನಿಲ್ಲದೆ ನಾವಿಲ್ಲ ನಾವು ಬದುಕಿರಲು ಕಾರಣ ರೈತ ಹಾಗಾಗಿ ರೈತರನ್ನು ಎಂತಹ ಹತಾಶೆ ಮನಸ್ಥಿತಿಯಲ್ಲಿಯೂ ನಾವು ರೈತರೊಂದಿಗೆ ಕೈಜೋಡಿಸಬೇಕು ಸಾಲಮನ್ನದಿಂದ ಹಿಡಿದು ರೈತರಿಗೆ ಶಿಕ್ಷಣ ನೀಡುವವರೆಗೂ ಸರ್ಕಾರವು ಪ್ರಯತ್ನಿಸಬೇಕು